ಗಿಡ ನಾವು ಗಿಡಯೆಲ್ಲ ತಕೊಬಂದಿದ್ ನಮ್ಗೆ ತುಂಬ ಇಷ್ಟ ಮಾವಿನ್ ಗಿಡ ಕೃಷಿ ನರ್ಸರಿಯಿಂದ ತಕೊಬಂದು ನಾವು ಸಣ್ಣದಿರುವಾಗ ಅದನ್ನು ಸಣ್ಣದು ಗಿಡ ತಕೊಬಂದು ದೊಡ್ಡದು ಬೆಳೆಸಿ ಅದನ್ನು ದೊಡ್ದು ಮಾಡಿ ನೀರೆಲ್ಲಾ ಹಾಕಿ ತುಂಬ ಇದು ಮಾಡ್ತು ಮಾವಿನ ಗಿಡ ಅಂದರೆ ನಮಗೆ ತುಂಬ ಇಷ್ಟ ಎಲ್ಲ ಕಂಗು ಅಡಿಕೆ ಗಿಡ ತೆಂಗಿನ ಮರ ಎಲ್ಲಾ ತಕೊಂಡ್ ಬಂದು ನಾವು ತೋಟದಲ್ಲಿ ಬೆಳೆಸಿ ಅದನ್ನು ಬೆಳೆಸಿ ಹೀಗೆ ತುಂಬ ದೊಡ್ದು ಮಾಡಿ ಗೊಬ್ಬರ ಗಿಬ್ಬರ ಹಾಕಿ ತುಂಬ ಇದು ಮಾಡ್ತು ತುಂಬ ನಮಗೆ ಅದು ಇಶ್ ಕೃಷಿ ಅಂದರೆ ನಮಗೆ ಭಾಳ ಇಷ್ಟ ಸ್ವಲ್ಪ ಕಷ್ಟ ಉಂಟು ಅದಕ್ಕೆ ಸ್ವಲ್ಪ ತುಂಬ ಕಷ್ಟ ಬರ್ಬೇಕಾಗ್ತಿತ್ತು ಕೃಷಿಗಂದ್ರೆ ಜಾಗ ಎಲ್ಲಾ ಇದ್ರೆ ಗದ್ದೆ ಗಿದ್ದೆ ಮಾಡ್ಲಿಕ್ಕೆ ಇದಕ್ಕೆಲಾ ಕೆಲ ಕೃಷಿ ಮಾಡೋದಂದ್ರೆ ತುಂಬ ಒಳ್ಳೆ ಅದರಲ್ಲಿ ಸುಖವಿರ್ತದೆ ಅಡಿಕೆ ತೆಂಗಿನ ಮರ ಮತ್ತು ನಮಗೆ ಅಂದರೆ ಹೂವಿನ ಗಿಡ ಭಾಳ ಇಷ್ಟ ದೇವರಿಗೆ ತುಳಸಿ ಗಿಡ ಹೂವಿನ ಗಿಡ ತುಂಬ ನಮಗಿಷ್ಟ ಇಂಥ ಗಿಡಗಳಲ್ಲಿ ಮತ್ತು ಎಲ್ಲಾದು ಅಂದರೆ ದಾಳಿಂಬೆ ಮಾವಿನಕಾಯಿ ಪೇರಳೆ ಹಣ್ಣು ಇಂಥಾ ಗಿಡಗಳನ್ನು ನಾವು ನೋಡಿದಲ್ಲಿ ಬಿಡೋದಿಲ್ಲ ತುಂಬ ತಂದು ಕೃಷಿ ಮಾಡುತ್ತೇವೆ ನಾವು ಅದನ್ನು ನಮ್ಮಮನೆಯಲ್ಲಿ ಸಹ ಪೇರಲೆ ಗಿಡಗಳು ಉಂಟು ನಮ್ಮಲ್ಲಿ ತುಂಬ ಈಗ ಮನೆಯವರಿಗೆ ಸಹ ದೇವರಿಗೆ ಬೆಳಗ್ಗೆ ಇಟ್ಟು ಹೂ ಇಡಲಿಕ್ಕೆ ಹೂವಿನ ಗಿಡ ಎಲ್ಲಾ ತುಂಬಇಷ್ಟ ಅವರಿಗೆ ಮನೆಯವರಿಗೆ ಹೂವಿನ ಗಿಡ ಮನೆಯಲ್ಲಿ ಬೇಕೇ ತುಳಸಿ ಗಿಡ ಮತ್ತು ಹೂವಿನ ಗಿಡ ಅದನ್ನು ನಾವು ತಂದು ತುಂಬ ಅದಕ್ಕೆ ಕಷ್ಟ ಬರುತ್ತೆ ಮನೆಯಲ್ಲಿ ತಂದು ಪೇರಲೆ ಗಿಡ ಹುಷಾರಿಲ್ಲದವರಿಗೆಲ್ಲ ಉ ಪೇರಲೆ ಹಣ್ ಗಿ ಒಳ್ಳೆದು ಅದಕ್ಕೋಸ್ಕರ ನಾವು ಮನೆಯಲ್ಲೇ ಅದನ್ನು ಕೃಷಿ ಮಾಡು ಕೃಷಿ ಮಾಡಿ ಅದನ್ನು ಮನೆಯಲ್ಲೇ ಮಾಡ್ತು ದೊಡ್ದು ಮಾಡ್ತಿವಿ ಆದರೆ ತುಂಬ ಕಷ್ಟ ಉಂಟು ಬೆಳೆಸ್ಲಿಕ್ಕೆ ನೀರು ಸಮಸ್ಯೆ ಮಳೆಗಾಳದಲ್ಲಿ ಬೆಳೆಯುತ್ತದೆ ಮತ್ತು ನೀರು ಸಮಸ್ಯೆ ತುಂಬ ಬರುತ್ತದೆ ಸೆಕೆಗಾಲದಲ್ಲಿ ಸ್ವಲ್ಪ ನೀರು ಸಮಸ್ಯೆ ತುಂಬ ಇರ್ತದೆ ಹಾಗಾಗಿ ಸ್ವಲ್ಪ ಕಷ್ಟ ಉಂಟು ಮತ್ತು ಅದು ತುಂಬ ಮನೆಯವರಿಗೆಲ್ಲ ಖುಷಿ ಕೃಷಿ ಅಂದರೆ ನಮ್ಮಮನೆಯಲ್ಲಿ ತುಂಬ ಇಷ್ಟ ಮಳೆಗಾಲದಲ್ಲಿ ಬೇಕಾಗ್ತದದು ಹಾಗಾಗಿ ಸೆಕೆಗಾಲದಲ್ಲಿ ಕೆಲವು ಗಿಡಗಳು ಸಾಯ್ತವೆ ನೀರಿಲ್ಲದೇ ಸಮಸ್ಯೆ ಇಲ್ಲಿ ಕೆಲವುಗಳು ಮಳೆ ಮಳೆಗಾಲದಲ್ಲಿ ಜೀವ ಆಗ್ತದೆ ಇಲ್ಲಿ ಈಗ ತುಂಬ ಗಿಡ ಉಂಟು ಹಾಗೆ ಒಂದು ಗಿಡ ಉಂಟು ಅಂದ್ರೆ ಮೂರು ಗಿಡ ಬೇ ತುಳಸಿ ಗಿಡ ಎಲ್ಲದೆ ಸೆಕೆಗಾಲದಲ್ಲಿ ನಿಲ್ಲೋದಿಲ್ಲ ನೀರಿಲ್ಲದ ಟೈಮಲ್ಲಿ ಸಾಯ್ತದದು ತುಂಬ ಉಪಯೋಗಕ್ಕೆ ಬರೋದಂದರೆ ಗಿಡಗಳು ಅಡಿಕೆ ಗಿಡ ಯಾವುದು ಕೂಡ ಅಷ್ಟೇ ಸಾಯ್ತದದು ತೆಂಗಿನ ಮರ ಕೆಲವು ಗಿಡಗಳಿಗೆ ನೀರು ಬೇಕು ಮೇಯ್ನು ನೀರಿದ್ರೆ ಯಾವುದು ಒಳ್ಳೇದೇ ಮಳೆ ಒಂದು ತಿಂಗ್ಳು ಮಳೆ ಬೇರೆ ಇದ್ರೆ ಗಿಡಗಳೆಲ್ಲ ಸತ್ಯನಾಶವಾಗ್ತದೆ ಸಾಯುವಂಥ ಪರಿಸ್ಥಿತಿ ಅಲ್ಲಿ ಬರ್ತದೆ ಆವಾಗ ನಮಗೂ ಟೆನ್ಷನ್ನಾಗುತ್ತೆ ಗಿಡಗಳು ಸಾಯೋದು ಅಂದರೆ ಜೀವ ಮಾಡಿ ಬೆಳೆಸಿ ಇಷ್ಟು ಕಷ್ಟ ಬಂದು ನಾವು ಇದು ಮಾಡ್ತೇವು ಅಂದು ತುಂಬ ಕಷ್ಟದಲ್ಲಿ ಇರ್ತೆ ಆಗ ಆತಂಕ ಶುರುವಾಗ್ತದೆ ಏನು ಮಾಡೋದು ಕಷ್ಟಪಟ್ಟು ನಮಗೆ ಇಂಥ ಕೆಲಸ ಗಿಡ ಬೇಕು ದೇವರಿಗೊಂದು ನಮಗೆ ಗಿಡ ಮನೆಯಲ್ಲಿ ಮೇಯ್ನ್ ಮುಖ್ಯವಾಗಿರಬೇಕು ಗಿಡ ಗೋಸ್ಕರ ನಾವು ಕಷ್ಟಪಡೋದು ಗಿಡ ಎಲ್ಲೆಲ್ಲಿಂದ ಬಂದು ಎಲ್ಲಿ ಗಿಡ ನೋಡಿದ್ರು ಅಲ್ಲಿ ತಂದು ನಾವು ಸಾಯಿಸು ಗಿಡ ಸಾಕು ತಂದಿದ್ದು ಮನೆಯಲ್ಲಿ ತಂದು ಚಟ್ಟಿಯಲ್ಲಿ ಇಟ್ಟು ಅದನ್ನು ಜೀವ ಮಾಡಿ ಗದ್ದೆಗಳಲ್ಲಿ ದೊಡ್ಡ ದೊಡ್ಡ ಮರ ಆದರೆ ಗೆದ್ದೆಲಿ ಅಲ್ಲೇ ಬೆಳೆ ಬೆಳೆಸಿ ಒಳ್ಳೆ ಇದು ಮಾಡ್ತೀವಿ ನಾವು ಚಿಂತೆಯಿಲ್ಲ ತುಂಬ ಸುಖವಾಗಿದ್ದೇವು ಗಿಡಯೆಲ್ಲ ತಂದು ಕೃಷಿ ಮಾಡೋದ್ರಿಂದ ಅಂಥದ್ ನಮಗೇನಂದ್ರೇ ಸ್ವಲ್ಪ ಕಷ್ಟ ಬರೋದಷ್ಟೇ ಬೇರೆ ಏನು ಸಮಸ್ಯೆ ಇರಲಿಲ್ಲ ತುಂಬ ಕಷ್ಟ ಬರಬೇಕಾಗ್ತದೆ ಗಿಡ ತಂದು ಮತ್ತು ನಮಗೆ ನೋಡಿದಲ್ಲಿ ಗಿಡ ಮರ ಎಲ್ಲಾ ತಂದು ನಮ್ಗೆ ಖುಷಿ ತುಂಬ ಎಲ್ಲಿ ಗಿಡ ನೋಡ್ತೇವೋ ಅಲ್ಲಿ ತಂದು ನಮಗೆ ಇದು ಮಾಡೋದು ತುಂಬ ಖುಷಿ ಎಂಥ ಇಲ್ಲ ಆಸ್ತಿ ತುಂಬ ಇಂಟ್ರೇಷನ್ ಮನೆಯವರಿಗೆಲ್ಲಾ ಅದು ತುಂಬ ಇಂಟ್ರೇಷನ್ ಆಗಿದೆ ಅದಗಂದ ನಮ್ಮ ಮನೆಯವರಿಗೆ ಮಕ್ಕಳಿಗೆ ಎಲ್ಲಾ ತುಂಬ ಖುಷಿ ಗಿಡ ತಂದು ಎಲ್ಲಿ ಗಿಡ ತಂದರೂ ನಾವು ಇದು ಮಾಡ್ಕೊಂಡು ಬರ್ತೇವೆ ಎಲ್ಲಿ ರಸ್ತೆಯಲ್ಲಿ ಸೈಡ್ಗೆ ಹೋಗುವಾಗ ಸಿಕ್ಕಿದರೂ ನಮಗೆ ಗಿಡ ತಂದರೆ ನಮ್ಗದು ತುಂಬಾ ಇಷ್ಟ ಹಾಗಾಗಿ ನಾವು ಎಲ್ಲಿ ಗಿಡ ನೋಡಿದರೂ ಅದನ್ನು ಬಿಡೋದಿಲ್ಲ ತಕೊಂಬರ್ತೇವೆ ಸಣ್ಣದು ಗಿಡ ಮುಂಚೆಯಿಂದ ಕೃಷಿ ಮನೆಯವರು ಕೃಷಿಯೇ ಮಾಡ್ತಾಯಿದ್ರು ಸ್ವಲ್ಪ ಆಸೆ ಇಂಟ್ರೇಷನ್ ಜಾಸ್ತಿ ಇತ್ತು ಅವರಿಗೆ ಕೃಷಿ ಮಾಡುವಾಗ ಮತ್ತು ನಾವು ಸ್ವಲ್ಪ ಸ್ವಲ್ಪ ಅದನ್ನು ಇದು ಮಾಡಿ ನಾವು ಕಲ್ತೇವು ಕೃಷಿ ಮಾಡೋದರಿಂದ ಹಾಗೆಯೇ ನಮ್ಮ ಫ್ಯಾಮಿಲಿಯವರಿಗೆ ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟ್ ಈಗ ಜಾಸ್ತಿ ಆಗಿ ಹೋಗಿದೆ ಕೃಷಿ ಮಾಡೋದರಿಂದ ತೊಂದರೆ ಇಲ್ಲ ಸ್ವಲ್ಪ